ಕೆಲವು ಸಾಂಪ್ರದಾಯಿಕ ಭಕ್ಷ್ಯಗಳು ಭಕ್ಷ್ಯಗಳು ಅಂದರೆ ಉಪಹಾರ ಅಂದರೆ ಆಹಾರ ತಯಾರಿಸುವಂತಹ ವಿಧಾನವನ್ನು ಭಕ್ಷ್ಯಗಳಂತನೇ ಹೇಳ್ಬೋದು ತುಂಬ ವಿಧ ವಿಧವಾದಂತಹ ಖಾದ್ಯ ಏನು ಉಪಹಾರಗಳನ್ನು ನಾವು ತಯಾರಿಸ್ತೀವಿ ಏಕೆಂದರೆ ಹಲವಾರು ರೀತಿಯಲ್ಲಿ ನಾವು ಉಪಹಾರಗಳನ್ನು ಅಂದರೆ ಒಂದೊಂದು ಫಂಕ್ಷನಿಗೆ ಒಂದೊಂದು ಸಮಾರಂಭಕ್ಕೆ ಒಂದೊಂದು ರೀತಿಯಾದಂತಹ ಉಪಹಾರಗಳನ್ನು ತಯಾರಿಸುತ್ತೀವಿ ಮದುವೆ ಸಮಾರಂಭಗಳಂದೆ ಅಲ್ಲಿನ ಅಲ್ಲಿನ ವೆರೈಟಿಗಳೇ ತುಂಬ ಇರ್ತವೆ ಮತ್ತೆ ತಿಥಿಗಳಿಗೆ ಬೇರೆ ಮತ್ತು ದೇವಸ್ಥಾನಗಳಲ್ಲಿ ಮಾಡುವಂತಹ ಶುಭಸಮಾರಂಭಗಳಿಗೆ ಬೇರೆ ಮತ್ತು ಹಬ್ಬದ ಅಡುಗೆಗಳಲ್ಲಿ ಆದ ಅದು ತುಂಬ ರೀತಿಯಾದಂತಹ ಆಹಾರ ನಾವು ಉಪಹಾರಗಳನ್ನ ನಾವು ತಯಾರಿಸ್ತೀವಿ ಇದರಿಂದಾಗಿ ಹಲವಾರು ರೀತಿಯ ಆದಂತಹ ಉಪಹಾರಗಳನ್ನು ತಯಾರಿಸಿ ಅದನ್ನು ಸವಿಯುವ ಕ್ಷಣನೇ ಬೇರೆ ಅಂತಾನೆ ಹೇಳ್ಬೋದು ಫೋರ್ ಎಕ್ಸಾ ಉದಾಹರಣೆಗೆ ಹೇಳಬೇಕು ಅಂದರೆ ಮದುವೆ ಸಮಾರಂಭಾಂತ ಬಂದರೆ ಮದುವೆಯಲ್ಲಿ ಬಂದು ಉಪ್ಪು ಉಪ್ಪಿನಕಾಯಿ ಹೆಸರುಬೇಳೆ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಉಪ್ಪು ಉಪ್ಪಿನಕಾಯಿ ಉಪ್ಪು ಉಪ್ಪಿನಕಾಯಿ ಹೆಸರುಬೇಳೆ ಮತ್ತು ಕಡಲೆಕಾಳು ಉಸ್ಲಿ ಕಾಯಿ ಕಡಲೆಕಾಳು ಕಾಬೂಲ್ ಕಡಲೆ ಮತ್ತು ಕಾಂಗ್ರೆಸ್ ಕಡಲೆಬೀಜದ್ದು ಇವು ಕಾಂಗ್ರೆಸ್ ಕಡಲೆಬೀಜ ಮಿಕ್ಸು ಮತ್ತು ಬೆಳ್ ತೊಂಡೆಕಾಯಿ ಪಲ್ಯ ಆಗಿರ್ಬೋದು ಮತ್ತು ಪೂರಿ ಸಾಗು ಒಬ್ಬಟ್ಟು ಇ ಪಾಯಸ ಹಪ್ಪಳ ಬೋಂಡ ಮತ್ತು ಪಲಾವು ಅಂದರೆ ರೈಸ್ ಭಾತ್ ರೈಸ್ ಭಾತು ಮಸಾಲೆದೋಸೆ ಹೀಗೆ ಈಗಿನ ಅಲ್ಲಿ ಸೇರಿಸೊಂಥ ಮಸಾಲೆದೋಸೆ ಹೀಗೆ ಹಲವಾರು ವಿಧ ವಿಧ ವಿಧವಾದಂತಹ ಇದರಲ್ಲಿ ಎಲೆ ತುಂಬ ಬಡ್ಸಿರ್ತಾರೆ ಅದನ್ನ ನೋಡೋದು ತಿನ್ನುವಂತಹ ಸವಿಯುವ ಕ್ಷಣನೇ ಬೇರೆಯಂತನೇ ಹೇಳ್ಬೋದು ಅದನ್ನು ತಿಂದಿ ಆನಂದಿಸಿರುವಂತಹ ವ್ಯಕ್ತಿಗಳಲ್ಲಿ ಇನ್ನು ಹಾಹಾ ಅಂತ ಹೇಳ್ಬೋದು ಯಾಕಂದರೆ ಅಂಥ ಸಮಾರಂಭಗಳಲ್ಲಿ ಅಂಥ ಅಷ್ಟು ವಿಧವಾದಂತಹ ಅಡುಗೆಗಳು ಇರುತ್ತಲ್ಲ ತುಂಬ ಖುಷಿ ಪಡೀಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಅದಕ್ಕೆ ಅವರಿಗೆ ಅದ್ರದ್ದೇ ಅಂಥ ಖರ್ಚು ಬಂದಿರುತ್ತೆ ಅಂತ ಹೇಳ್ಬೋದು ಯಾವುದೇ ಸಮಾರಂಭದಲ್ಲಿ ಅಡುಗೆ ಚೆನ್ನಾಗಿಲ್ಲಾಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅದು ಹೇಗಾದರೂ ಇರಲಿ ಅದು ಅನ್ನ ಪ ಅನ್ನ ಬ ಅನ್ನ ಅನ್ನದಾತ ಸುಖೀಭವ ಅಂತ ಹೇಳಿಬಿಟ್ಟು ನಾವು ಊಟ ಮಾಡಬೇಕು ಏಕೆಂದರೆ ಆ ಆ ಒಂದು ತುತ್ತಿನ ಊಟಕ್ಕೆ ಎಷ್ಟು ಬೆವರಿನ ಒಂದು ತುತ್ತಿನ ಊಟಕ್ಕೋಸ್ಕರ ಆತ ಅವರ ತಂದೆ ಎಷ್ಟು ದುಡ್ದಿರ್ಬೋದು ಅಂತ ಯೋಚನೆ ಮಾಡಿ ತುಂಬ ದುಡ್ದಿರ್ತಾರೆ ಇದರಿಂದಾಗಿ ಯಾವುದೇ ಕಾರಣಕ್ಕೂ ಅಯೋ ಅಡಿಗೆ ಮಾಡಿರೋ ಅಡಿಗೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಹೆಸರಿಡ್ಬಾರ್ದು ಅಂತನೇ ಹೇಳ್ಕ್ ಹೇಳ್ಬೋದು ಅದರಿಂದ ಕೆಲವೊಬ್ಬ ವ್ಯಕ್ತಿಗಳು ಹಿಂದೆ ಮಾತಾಡಿರ್ತಾರೆ ಈ ಥರ ಏನು ಚೆನ್ನಾಗಿರಲ್ಲ ಹಂಗೆ ಹಿಂಗೆ ಅಂತಾರೆ ಸೋ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಮಾಡ್ ಮಾಡಿರೋ ಅಡಿಗೆಗೆ ಹೆಸರಿಡ್ಬಾರ್ದು ಮತ್ತು ಅಂತ ಹೇಳಬೇಕು ಅಂಥ ಸಂದರ್ಭ ಅವರಿಗೆ ಬಂದಾಗ ತುಂಬ ನೋವಾಗುವಂಥ ಸಂಗತಿ ಅಂತನೆ ಹೇಳ್ಬೋದು ಆದರೂ ವಿಧ ವಿಧವಾದಂಥ ಅಡಿಗೆಗೆಗಳನ್ನು ಸವಿಯಲು ತುಂಬ ಪ್ರೇರೇಪಣೆ ಅಂತನೆ ಹೇಳ್ಬೋದು